ನಮಸ್ಕಾರ ನನ್ನ ಹೆಸರು ಮನೀಶ್ ನಾನು ಒಂದು ಕ್ರೀಡಾಪಟು ನಾನು ಜನರಿಗೆ ಹೇಳುವುದೇನೆಂದರೆ ಕ್ರೀಡೆಗಳಿಂದ ಜನರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವು ಚೆನ್ನಾಗಿ ಇರುತ್ತದೆ ಕ್ರೀಡೆ ಆಡುವುದರಿಂದ ನಾವು ಫಿಟ್ ಆಗಿ ಇರ್ತೀವಿ ಮತ್ತು ನಮ್ಮ ಸ್ಟಾಮಿನಾಗಳನ್ನು ಸ್ಟಾಮಿನಾಗಳು ಆರೋಗ್ಯಗಳು ಎಲ್ಲ ಚೆನ್ನಾಗಿರುತ್ತದೆ ಕ್ರೀಡೆಗಳು ಆಡು ಆಡದೆ ಇರೋದ್ರಿಂದ ನಮ್ಮ ನಾವು ಬಹಳ ಲೇಜಿ ಆಗ್ತೀವಿ ಹಾಗೂ ನಮ್ಮ ದೈಹಿಕ ಮತ್ತು ಮಾನಸಿಕವು ತುಂಬ ಲೇಜಿಯಾಗಿ ಇರುತ್ತದೆ ನಮಗೆ ಏನೇ ಮಾಡುವುದಲ್ಲೂ ಇಚ್ಛೆ ಇರುವುದಿಲ್ಲ ಮನೆಯಲ್ಲೇ ಮಲಗಿಕೊಳ್ಳುವುದು ಹಾಗೂ ಬೇರೆದ್ರ ಬಗ್ಗೆ ಅಷ್ಟೇ ನಮಗೆ ಯೋಚನೆ ಇರುತ್ತದೆ ಅದು ಅದು ಬಿಟ್ಟು ಕೆಲಸ ಮಾಡೋದ್ರಲ್ಲಾಗಲಿ ಫಿಟ್ ಆಗಿರೋದಾಗಲಿ ದೈಹಿಕವಾಗಿ ಆರೋಗ್ಯವಾಗಿ ಚಲೋದರಾಗ್ಲಿ ಆಸಕ್ತಿ ಇರುದಿಲ್ಲ ಆದರೆ ಕ್ರೀಡೆಗಳು ಆಡೋದರಿಂದ ಎಕ್ಸಸೈಜ್ ಮಾಡುವುದರಿಂದ ನಮಗೆ ಬಹಳಷ್ಟು ಬಹಳಷ್ಟು ಪ್ರಯೋಜನವಾಗುತ್ತದೆ ಏನೆಂದರೆ ಇದರಿಂದ ನಮಗೆ ದೈಹಿಕವಾಗಿ ನಾವು ಚೆನ್ನಾಗಿ ಇರ್ತೇವೆ ಫಿಟ್ ಆಗಿ ಇರ್ತೇವೆ ಫಿಟ್ನೆಸ್ ನಮ್ಮ ಫಿಟ್ನೆಸ್ ಚೆನ್ನಾಗಿ ಇರುತ್ತದೆ ಮತ್ತು ಆರೋಗ್ಯವಾಗಿ ಯಾವುದೇ ರೋ ರೋಗವನ್ನು ಅಷ್ಟು ಚೆನ್ನ ಅಷ್ಟು ತಗೊಳ್ಳೋದಿಲ್ಲ ಆರೋಗ್ಯದಲ್ಲಿ ಬಹಳಷ್ಟು ಒಳ್ಳೆಯ ಬೆಳವಣಿಗೆ ಇರುತ್ತದೆ ಫಿಟ್ನೆಸಲ್ಲೂ ಬಹಳಷ್ಟು ಒಳ್ಳೆಯ ಬೆಳವಣಿಗೆ ಇರುತ್ತದೆ ಇದರಿಂದ ಎಲ್ಲ ಎಲ್ ಎಲ್ ಎಲ್ಲ ಎಲ್ಲರಿಗೂ ಹೇಳುವುದೇನೆಂದರೆ ಕ್ರೀಡೆ ನಮ್ಮ ದೈ ದೈನಿಕ ಜೀವನದಲ್ಲಿ ಒಳ್ಳೆಯ ಉಪಯೋಗ ಇರುತ್ತೆ ಇರು ಇವೆ ಅದಕ್ಕೆ ನಾವು ದೈನಿಂದ ದೈನ್ ದೈನಿಕ ಜೀವನದಲ್ಲಿ ದಿನವೂ ಒಂದು ಕೆಲವು ಸಮಯವನ್ನು ಕ್ರೀಡೆ ಆಡುವುದರಲ್ಲಾಗಲಿ ಎಕ್ಸಸೈಜ್ ಮಾಡುವುದರಲ್ಲಾಗಲಿ ಯೋಗ ಮಾಡುವುದರಲ್ಲಾಗಿಯೂ ಉಪಯೋಗಿಸಿಕೊಂಡರೆ ನಾವು ನಮ್ಮ ದೈ ದೈ ದೇಹವನ್ನು ಮತ್ತು ಮಾನಸ ಮನಸಿಕವನ್ನು ಮನಸನ್ನು ಆರೋಗ್ಯವಾಗಿ ಇಟ್ಟು ಇಡ ಇಡ ಇಟ್ಟುಕೊಳ್ಳಬಹುದು ಇದಕ್ಕಾಗಿ ನಾವು ದಿನವೂ ದಿನ ದಿನಪೂರ್ತಿ ಕ್ರೀಡೆ ಆಡಬೇಕೆಂದಿಲ್ಲ ದಿನದಲ್ಲಿ ಒಂದು ಅರ್ಧ ಗಂಟೆಯಷ್ಟು ಕ್ರೀಡೆ ಆಡುವುದರಲ್ಲಿ ಉಪಯೋಗಿಸಿಕೊಂಡರೆ ನಮ್ಮ ರೋಗ ನಿರೋಧಕ ಶಕ್ತಿ ಜ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಮಾನಸಿಕ ಮಾನಸಿಕ ಚಿಂತನೆಯಾಗಲಿ ಏನೇ ಆಗಲಿ ಬಹಳಷ್ಟು ಕಮ್ಮಿ ಆಗ್ತಾ ಹೋಗುತ್ತದೆ ಇದಕ್ಕಾಗಿ ನಾನು ಹೇಳೋದು ಏನೆಂದ್ರೆ ದಿನದ ಒಂದು ಅರ್ಧ ಗಂಟೆ ಆಗಲಿ ಒನ್ ಅವರ್ ಆಗಲಿ ಕ್ರೀಡೆ ಆಡೋದರಾಗಲಿ ಯೋಗ ಮಾಡುವುದರಾಗಲಿ ಎಕ್ಸಸೈಜ್ ಮಾಡೋದರಾಗಲಿ ಕಾಲವನ್ನು ನೀಡಬೇಕು ಇದರಿಂದ ನಿಮ್ಮ ಆರೋಗ್ಯ ದೈಹಿಕ ಮಾನಸಿಕ ಏನೇ ಇರಬಹುದು ಅದು ನಿಮ್ಮ ಇಂಪ್ರೂವ್ ಆಗುತ್ತದೆ ಜಾಸ್ತಿ ಆಗುತ್ತದೆ ಇದರಿಂದ ನೀವು ನಿಮ್ಮ ದೇಹವನ್ನು ಫಿಟ್ ಆಗಿ ಇಟ್ಟಿಕೊಳ್ತೀರಿ ಮನಸನ್ನು ಫಿಟ್ ಆಗಿ ಇಟ್ಕೊಳ್ತೀರಿ ಆಲೋಚನೆಗಳನ್ನು ಕಮ್ಮಿ ಆಗುತ್ತದೆ ರೋಗಗಳು ಕಮ್ಮಿ ಆಗ್ತದೆ ಪ್ರತಿಯೊಂದು ನಿಮ್ಮ ಹವ್ಯಾಸದಲ್ಲಿ ಇಂಟ್ರೆಸ್ಟನ್ನು ತೋರಿಸಲು ಇಷ್ಟ ಪಡ್ತೀರಿ ಈ ಇದಕ್ಕಾಗಿ ಕ್ರೀಡೆ ಕ್ರೀಡೆಗಳಿಂದ ಜನರಿಗೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಾಯವಾಗುವುದರ ಬಗ್ಗೆ ತಿಳಿಸಿಕೊಳ್ಳಲು ನನಗೆ ಬಹಳ ಖುಷಿಯಾಗಿದೆ ಧನ್ಯವಾದ ಇಂತಿ ನಿಮ್ಮ ಮನೀಶ್